ನಾವು ನಮ್ಮ ಮನೆಯಲ್ಲಿ ಐದು ಜನ ಸದಸ್ಯರಿದ್ದೇವೆ ಯಾರೆಂದರೆ ನಾನು ಮೊದಲಿಗೆ ಪಾರ್ವತಿ ನನ್ನ ಪತಿ ಪ್ರಶಾಂತ್ ನನ್ನ ಅತ್ತೆ ಗಾಯತ್ರಿ ನನ್ನ ಮುದ್ದಾದ ಎರಡು ಮಕ್ಕಳು ಒಬ್ಬ ಪ್ರಣಮ್ ಇನ್ನೊಬ್ಬ ಪ್ರಧಾನ್ ನಾನು ಮನೆಯ ಗೃಹ ಗೃಹಲಕ್ಷ್ಮಿ ಅಥವಾ ಗೃಹಿಣಿ ಆಗಿದ್ದೇನೆ ನನ್ನ ಅತ್ತೆಯವರು ಕೂಡ ಒಬ್ಬ ಗೃಹಿಣಿಯಾಗಿದ್ದಾರೆ ನನ್ನ ಪತಿ ಅವರು ಒಬ್ಬ ವ್ಯಾಪಾರಸ್ಥರು ಆಗಿದ್ದಾರೆ ನನ್ನ ಎರಡು ಮುದ್ದು ಮಕ್ಕಳು ಸ್ಕೂಲಲ್ಲಿ ಓದುತ್ತಿದ್ದಾರೆ ಇದು ನನ್ನ ಕುಟುಂಬದ ಒಂದು ಸಣ್ಣ ಪರಿಚಯ ಇನ್ನು ನನ್ನ ಸ್ನೇಹಿತರ ಬಗ್ಗೆ ಹೇಳುವುದಾದರೆ ನನಗೆ ತುಂಬ ಜನ ಸ್ನೇಹಿತರಿದ್ದಾರೆ ಎಲ್ಲ ಒಳ್ಳೆಯ ಸ್ನೇಹಿತರೇ ಅವರ ಬಗ್ಗೆ ಹೇಳುವುದು ಸ್ವಲ್ಪ ಕಷ್ಟ ಯಾಕಂದರೆ ಒಬ್ಬರು ಸ್ನೇಹಿತರಿದ್ರೆ ನಾನು ಹೇಳಬಹುದು ಆದರೆ ನನಗೆ ಇರುವುದು ತುಂಬ ಸ್ನೇಹಿತರಿರುವುದರಿಂದ ಕೆಲವೊಬ್ಬರ ಬಗ್ಗೆ ಮಾತ್ರ ನಾನು ಹೇಳಲು ಇಚ್ಛಿಸುತ್ತೇನೆ ನನ್ನ ಮನೆಯ ಅಕ್ಕಪಕ್ಕದ ಸ್ನೇಹಿತರ ಬಗ್ಗೆ ಹೇಳಬೇಕೆಂದರೆ ನನ್ನ ಮನೆಯ ಪಕ್ಕದಲ್ಲಿ ಶೋಭಾ ಚಂದ್ರಕಲಾ ಯಶೋಧ ಹೀಗೆ ಅನೇಕರಿದ್ದಾರೆ ಎಲ್ಲರೂ ತುಂಬ ಒಳ್ಳೆಯ ವ್ಯಕ್ತಿಗಳೇ ತುಂಬ ನಮಗೆ ಹೆಲ್ ಸಹಾಯವನ್ನು ಮಾಡುತ್ತಾರೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ನಂತರ ನನ್ನ ಬಾಲ್ಯದ ಸ್ನೇಹಿತರು ಅಥವಾ ನನ್ನ ಓದುವಾಗಿನ ಸ್ನೇಹಿತರ ಬಗ್ಗೆ ಹೇಳುವುದಾದರೆ ನನ್ನ ಪ್ರಿಯ ನನಗೆ ತುಂಬ ಹತ್ತಿರವಾದವಳು ಶಿಲ್ಪಾ ಎಂದು ಅವಳು ನನಗೆ ತುಂಬ ಹತ್ತಿರವಾದ ಗೆಳತಿ ಹಾಗಾಗಿ ಇಷ್ಟೇ ನನ್ನ ಜೀವನದ ಕೆಲವೊಂದು ಸ್ನೇಹಿತರ ಬಗ್ಗೆ ನಾನು ಹೇಳಿದ್ದೇನೆ ಎಲ್ಲರ ಬಗ್ಗೆ ಹೇಳುವುದಕ್ಕೆ ಸ್ವಲ್ಪ ಕಷ್ಟಕರವಾಗುತ್ತದೆ